ಹಾಂ ಹಲೋ ಹಾಂ ಹೇಳಿರಿ ಆಯ್ತು ಕೊಡೋಣ ಯಾರು ಬೇಡ ಅಂತಾರ್ರಿ ಬರ್ರೀ ಆಯ್ತು ರೀ ನಿವೇನು ನೀವು ಬಂದಿರಾ ಏನು ಕಾರ್ಪೆಂಟರ್ ಕರ್ಕೊಂಡ್ಬದಿರಾ ಹಾಂ ಕರ್ಕೊಂಡ್ಬರ್ರಿ ಅಂದ್ರೆ ಅವರಿಗೆಲ್ಲ ಐಡಿಯಾ ಇರುತ್ತೆ ಏನು ಮೆಟೀರಿಯಲ್ ಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲದಿದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಮತ್ತೆ ನೀವು ಕಾರ್ಪೆಂಟ್ರ್ ಕೇಳಬೇಕು ಅವ್ರು ಎಲ್ಲವೂ ಬರಿ ಬ್ರಾಸ್ ಮೆಟೀರಿಯಲ್ಲೂ ಸ್ಟೀಲ್ ಅದಾವು ಐರನ್ ಅದಾವು ಎಲ್ಲ ಎಲ್ಲ ಇಂಜೇಸು ಸ್ಕ್ರೂ ಏನ್ಬೇಕು ಎಲ್ಲ ಸಿಗುತ್ತೆ ಕಾರ್ಪೆಂಟ್ರಿಗೆ ಕರ್ಕೊಂಡ್ಬರ್ರಿ ಅವರಿಗೆಲ್ಲ ಐಡಿಯಾ ಬರುತ್ತಾ ಅವ್ರು ಏಳು ಪ್ರಕಾರ ಕೊಡೋಣ ಹಾಂ ಪ್ಲಮ್ಬಿಂಗ್ನೂ ಎಲ್ಲ ಸಿಗತಾವ ಪ್ಲಮ್ಬಿಂಗ್ ಸಿಗತಾವ ಅಗ್ರಿಕಲ್ಚರು ಪಂಪ್ ಸೆಟ್ಟು ಆಯಿಲ್ ಇಂಜನು ಆಯಿಲ್ ಇಂಜನ್ ಸ್ಪೇರ್ ಪಾರ್ಟ್ಸು ಎಲ್ಲ ಶೇವಿಂಗ್ ಮೆಷಿನ್ಸು ಎಲ್ಲ ಸಿಗ್ತವೆ ನಮ್ಮ ಕಡೆ ಅದ್ರಷ್ಟು ಪರ್ಸ್ಯುಮು ಸಿಗ್ತವೆ ನಾವು ಅಂಗಡಿ ಓಪನ್ ಇರುತ್ತೈತೆ ರಾತ್ರಿ ಹತ್ತು ಗಂಟೆ ಮಟ್ಟ ಇರ್ತೀವಿ

ಹಾಂ ಬನ್ನಿ ಬನ್ನಿ ಬರ್ರಿ ಬರ್ರಿ ಬರ್ರಿ ಕಾರ್ಪೆಂಟರ್ ಕರ್ಕೊಂಡ್ಬಂದ್ಬಿಡ್ರಿ ಅಂದರೆ ಅವರಿಗೆ ಎಲ್ಲ ಐಡ್ಯಾ ಬರುತ್ತೆ ಹಾಂ ಅವರು ಹಾಂ ಆಯ್ತ್ರೀ ರಿಜನೆಬಲ್ ಹಾಕ್ಕೊಡೋಣ ನೀವು ಅವು ಅಲ್ಲ ನೀವು ನೀವು ನಾವು ಬಿಲ್ ಮಾಡ್ಕೊಡ್ತೀನಿ ತಬ್ ಬೂರ ಬಜಾರ್ನಗ ಕಂಪೇರ್ ಮಾಡ್ಕೊಂಡ್ಬಂದು ಆಮೇಲೆ ನಮಗೆ ಬಿಲ್ ಸೆಟ್ಲ್ ಮಾಡಿರಿ ಆಯ್ತಾ ಆಯ್ತು ಆಯ್ತು ಐತೆ ಆಯಿತು ಆಯಿತು ಆಯ್ತು ಆಯ್ತು ಆಯಿತು ಆಯಿತು ಬರ್ರಿ ನಾನು ಎಲ್ಲ ಯೋಗ್ಯ ಹಾಕೊಡ್ತೀನಿ ಬರ್ರಿ ಯಾಕೆಂದ್ರೆ ನಿಮ್ಮಂಥವ್ರು ನಾಲ್ಕು ಜನ ಇದ್ದರೆ ನಾವೂ ಒಂದ್ಸಲ ತಿನ್ನೋ ಲಾಭಕ್ಕಿಂತ ಎರ್ಡು ಪಟ್ಟ ಫಲ್ ಲಾಭ ನಮ್ಗೆ ಬರುತ್ತೆ ಹಿಂಗೆ ವಿಚಾರ ಮಾಡೋರು ನಾವು ಹೆಂಗೆ ಬರ್ರಿ ಬರ್ರಿ ನಮಸ್ಕಾರ ರೀ ನಮಸ್ಕಾರ ರೀ